ರೆಡಿಮೇಡ್ ಬಟ್ಟೆಗಳಿಗೂ ಮತ್ತು ಹೊಲೆದ ಬಟ್ಟೆಗಳಿಗೂ ಇರುವ ವ್ಯತ್ಯಾಸವೇನೆಂದರೆ ರೆ ಹೊಲೆದ ಹೊಲೆಸಿದ ಬಟ್ಟೆಗಳು ನಮ್ಮ ಅಳತೆಗೆ ತಕ್ಕಂತೆ ಅವ್ರ್ಗೆ ಅವರಿಗೆ ಹೇಳಿ ಹೊಲೆಸಬಹುದು ಆದರೆ ರೆಡಿಮೇಡ್ ಬಟ್ಟೆಗಳು ಹಾಗೆ ಆಗುವುದಿಲ್ಲ ಅವು ಇದ್ದಂತೆ ನಾವು ತೆಗೆದುಕೊಳ್ಳಬೇಕು ಹೊಲೆಸಿದ ಬಟ್ಟೆಗಳ ದರ ಕಡಿಮೆಯಿರುತ್ತದೆ ರೆಡಿಮೇಡ್ ಬಟ್ಟೆಗಳ ದರ ಸ್ವಲ್ಪ ಜಾಸ್ತಿ ಇರುತ್ತದೆ ಹಾಗಾಗಿ ಜನರಿಗೆ ಹೊಲೆದ ಬಟ್ಟೆಗಳೇ ತುಂಬ ಇಷ್ಟವಾಗುತ್ತವೆ